ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಒಟ್ಟಿಗೆ ನಾವು ನಾಲ್ಕು ಜನ ಇದ್ದೇವೆ ನನ್ನ ತಾಯಿ ತಂದೆ ಹಾಗೂ ನನ್ನ ತಮ್ಮ ಹೀಗೆ ನನ್ನ ಉಳಿದ ಕುಟುಂಬ ಹೇಗೆ ಅಂತ ಹೇಳಿದರೆ ಅಪ್ಪನ ಅಣ್ಣ ಹಾಗೂ ಅಪ್ಪನ ಅಣ್ಣನ ಮಕ್ಕಳು ಹೀಗೆ ಹಾಗೆ ನನ್ನ ತಾಯಿ ಹಾಗೂ ತಾಯಿಯ ಅಕ್ಕನ ಮಕ್ಕಳು ಹಾಗೆ ತಂಗಿಯ ಮಕ್ಕಳು ಹೀಗೆ ಹಲವಾರು ಜನ ಇದ್ದಾರೆ ಹೀಗೆ ನಮ್ಮ ಒಂದು ಸುಂದರ ಕುಟುಂಬ ಇದೆ ಹಾಗೆ ನನ್ನ ಸ್ನೇಹಿತರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನನಗೆ ಚಿಕ್ಕಂದಿನಿಂದಲೂ ಸ್ನೇಹಿತರು ಇದ್ದಾರೆ ನನ್ನ ಅಕ್ಕಪಕ್ಕದ ಮನೆಯಲ್ಲಿ ಇರ್ಬೌದು ಹಾಗೆ ನನ್ನ ಶಾಲೆಯಲ್ಲಿ ನನ್ನ ಕಾಲೇಜಿನಲ್ಲಿ ಹೀಗೆ ಒಂದು ಹತ್ತು ಹದಿನೈದು ಮಂದಿ ಇದ್ದೇವೆ ನಾನು ನಾವು ಅದರಲ್ಲಿ ಹುಡುಗಿಯರು ಸಹ ಇದ್ದಾರೆ ಹುಡುಗರು ಸಹ ಇದ್ದಾರೆ ನಾವು ಆವಾಗವಾಗ ಭೇಟಿಯಾಗ್ತಾ ಇರ್ತೇವೆ ಹಾಗೆ ನಾವು ದೂರದ ಪ್ರಯಾಣಕ್ಕೆಲ್ಲ ಹೋಗ್ತಾ ಇರ್ತೇವೆ ಅಥವಾ ನಾವು ಊಟವನ್ನು ನಾನು ಒಟ್ಟಿಗೆ ತಿನ್ನಬೇಕು ಅಂತ ಹೇಳಿ ನಾವು ಕೆಲವೊಂದು ಹೋಟೆಲಿಗೆ ಹೋಗ್ತಾ ಇರ್ತೇವೆ ಹೀಗೆ ಒಂದು ಸುಂದರ ಕ್ಷಣಗಳನ್ನು ನಾವು ಕಳೀತಾ ಇರ್ತೇವೆ ಕುಟುಂಬ ಹಾಗೂ ಸ್ನೇಹಿತರು ಎಲ್ಲರಿಗೂ ಇರಬೇಕಾಗುತ್ತದೆ ಅದು ಇದ್ದರೇ ಜೀವನ ಒಂದು ಸುಂದರವಾಗಿ ಕಳೀತದೆ